ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಿನವಾಗಿ ಜರಗುತ್ತಿದೆ ಇದರಲ್ಲಿ ಮೆ ಹೆಚ್ಚಾಗಿ ಬರುವಂಥದು ನಮ್ಮ ಮ ಕರ್ನಾಟಕದಲ್ಲಿ ಅತ್ಯಂತ ಕ ಈಗ ಯೂಶಲ್ಲಾಗಿ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದನ್ನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚೇನಾಗಿ ಜರುಗ್ತವೆ ಇದರಲ್ಲಿ ನೋಡಿ ನಮ್ಮ ಮೈಸೂರಲ್ಲಿ ಬರುತ್ತೆ ಮೈಸೂರು ದಸರಾ ಅಂತ ಬರುತ್ತೆ ನಂತರ ಇನ್ನು ದೀಪಾವಳಿ ಆಗಲಿ ಈ ಥರ ಹೆಚ್ಚಿನ ಹಬ್ಬಗಳನ್ನು ಸಂಬ್ರೈಸುತ್ತೇವೆ ನಾವು ಹೆಚ್ಚಿನಾಗಿ ಆಮೇಲೆ ನಮ್ಮ ಭಾರತದಲ್ಲಿ ಅಲ್ಲಿ ತುಂಬ ನೋಡೋ ಅಂಥವು ತುಂಬ ಜಾಗಗಳಿದೆ ಅದರಲ್ಲಿ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬಂದು ಹಂಪಿ ಮತ್ತು ಈ ಕಡೆ ವಿಜಯನಗರ ಸಾಮ್ರಾಜ್ಯ ಇವೆಲ್ಲ ನೋಡುವಂಥವು ಹೆಚ್ಚಿನ ಸ್ಥಳಗಳು ಇದೆ ಆಮೇಲೆ ನಮ್ಮ ಭಾರತ ತುಂಬ ತುಂಬಾ ದೊಡ್ಡ ಅಂದರೆ ಸಾಂಸ್ಕೃತಿಕ ಕಾರಮಿಕಮಗಳಲ್ಲಿ ಎತ್ತಿದ ಕೈ ಅದರಲ್ಲಿ ಈ ನನ್ನ ನಮ್ಮ ಈ ಈ ನಮ್ಮ ಭಾರತ ಈಗ ಆಲ್ಮೋಶ್ಟ್ ನಮ್ಮ ಭಾರತದಲ್ಲಿ ಆಲ್ಮೋಶ್ಟ್ ಆಲ್ಮೋಸ್ಟ್ ಆಗಿ ಈ ಇಂಡಿಯನ್ ಕಲ್ಚರ್ಸ್ ಫಾಲೋ ಫಾಲೋ ಮಾಡ್ತಾರೆ ಆಮೇಲೆ ಇದರಲ್ಲಿ ನಮ್ಮ ನಮ್ಮ ಭಾರತದಲ್ಲಿ ಅಲ್ಲಿ ಟೂರಿಶ್ಟಸ್ ಪ್ಲೇಸ್ಗಳು ಅಂತೇಳಿ ಒಂದು ಈ ರೀಸೆಂಟಾಗಿ ರಾಮಮಂದಿರ ಒಂದಿದೆ ಸೋ ಇಲ್ಲಿ ರಾಮಮಂದಿರ ನೋಡಲಿಕ್ಕೆ ತುಂಬ ಜನ ಈಗ ಬರೋರು ಅಂತ ಇದ್ದಾರೆ ಆಮೇಲೆ ಭಾರತ ಸಂಸ್ಕೃತಿಯೇ ಆಗಿದೆ ಸೋ ನೋಡಿ ಈಗ ರಾಮಮಂದಿರ ಆಗಿ ಕಾ ನಿರ್ಮಾಣ ಮಾಡಿದ್ದಾರೆ ಅದು ಸುಮಾರು ಐದುನೂರು ವರ್ಷದ ನಂತರ ಸೋ ಈಗ ಈಗ ಈಗ ತುಂಬ ಜನ ನಮ್ಮ ಭಾರತಕ್ಕೆ ಭೇಟಿ ಕೊಡಲಿದೆ ಹೊರ ದೇಶಕ್ಕೆ ಹೊರ ದೇಶಕ್ಕೆ ಬೇರೆ ಕಡೆಯೂ ಎಷ್ಟು ಇಷ್ ಇಷ್ಟು ನಮ್ಮ ಭಾರತದಲ್ಲಿ ಇದ್ದಷ್ಟು ಹೆಚ್ ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಜರಗೋದಿಲ್ಲ ಆದರೆ ನಮ್ಮ ಭಾರತದಲ್ಲಿ ಜರುಗುತ್ತದೆ ಏಕಂದರೆ ನಮ್ಮ ಭಾರತವೇ ಮೊದ್ಲಿನ ಪುರಾತನ ಕಾಲ ಕಾಲದಿಂದಲೇ ನಮ್ಮ ಭಾರತ ಇವೆಲ್ಲ ನಡ್ಸ್ಕೊಂಬಂದಿದ್ದಾರೆ ಆಮೇಲೆ ಇಲ್ಲಿ ಎಷ್ಟೊಂದು ಇಲ್ಲಿ ಎಷ್ಟೊಂದು ಹೆಚ್ ಹೊರ ದೇಶದಿಂದ ಇಲ್ಲಿ ನಮ್ಮ ಭಾರತಕ್ಕೆ ಬರೋರು ತುಂಬ ಜನ ಯಾ ಅವ್ರು ಹ್ಯಾಗೆ ಬರ್ತಾರೆ ಹೊರ್ಗಡೆ ದೇಶದಿಂದ ಅಂದರೆ ಅವರು ಜಾಗದಲ್ಲಿ ನಾ ಸಾಂಸ್ಕೃತಿಕ ಕಾರ್ಯಕ್ರಮ ಅವೆಲ್ಲ ಅವೆಲ್ಲ ಜರ್ಗೋದು ಕಮ್ಮಿ ಆಮೇಲೆ ನಮ್ಮ ಭಾರತದಲ್ಲಿ ಕಾಡು ಜನನ್ನ ನೋಡೋಕ್ಕೆ ಅಂತನೂ ಭೇಟಿ ಕೊಡ್ತಾರೆ ಆಮೇಲೆ ಕೆಲವೊಂದು ಏನು ಕಲ್ಚ ಪ್ರ ಪುರಾತ್ನ್ ಕಾಲದಿಂದ ಏನು ನಡ್ಕೊಂಡ್ಬರ್ತಾ ಇದೆ ಅವೆಲ್ಲ ನೋಡೋಕ್ಕೂ ಬರ್ತಾರೆ ಆಮೇಲೆ ಕೆಲವೊಂದು ಗಾ ಕೆಲವೊಂದು ಘಟನೆಗಳು ಕೆಲವೊಂದು ಜಾಗಗಳಾಯಿತು ಏನಾದರು ನೋಡೋ ನೋಡ್ಬೇಕು ಇದು ಮಾಡ್ಬೇಕು ಅಂತಂದರೆ ಕೆಲವೊಂದು ಇಲ್ಲಿ ಇಲ್ಲಿಗೆ ಬಂದುಬಿಟ್ಟೇ ತಿಳ್ಕೊಬೇಕಾಗುತ್ತೆ ಆಮೇಲೆ ಸೈಂಟಿಸ್ಟ್ ಅವ್ರು ಕೂಡ ಎಲ್ಲ ನಮ್ಮ ಭಾರತಕ್ಕೆ ವಿಸಿಟ್ ಮಾಡಿ ಕೆಲ್ವೊಂದು ಸಂಶೋಧನೆ ಮಾಡಲಿಕ್ಕೆ ಬರ್ತಾರೆ ನಂತರ ಭಾರತಕ್ಕೆ ತೋ ಭಾರತ ಪ್ಯೂರ ಪ್ಯೂರ್ ವೆಜ್ ನಮ್ಮ ನಮ್ಮ ಭಾರತದಲ್ಲಿ ಅದು ಆಲ್ಮೋ ಆಲ್ಮೋಶ್ಟ್ ಆಗಿ ತೋ ತುಂಬ ಜನ ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾರೆ ಅದರಲ್ಲಿ ನಮ್ಮ ಭಾರತದಲ್ಲಿ ನೋಡಿರಿ ಭಾಷೆ ಎಷ್ಟೊಂದು ಒಂದೊಂದು ಆ ರಾಜ್ಯದಲ್ಲಿ ಅವ್ರ ಅವ್ರದೇ ಭಾಷೆ ಅಂತಿದೆ ಇಲ್ಲಿ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಜನ ಬೇರೆ ಬೇರೆ ಭಾಷೆ ಮಾತಾಡೋರು ತುಂಬ ಜನ ಇದ್ದಾರೆ ಆಯಿತಾ ಬರುತ್ತೆ ನೋಡಿರಿ ನಮ್ಮ ಭಾಷೆದು ಯಾವ್ಯಾವ ಕನ್ನಡ ಹಿಂದಿ ಇಂಗ್ಲೀಷ್ ಕನ್ನಡ ಅಜು ಗುಜರಾತಿ ತೆಲುಗು ಮರಾಠಿ ಮಲೆಯಾಳಮ್ ಆಮೇಲೆ ಕೊಚ್ಚಿ ಅನ್ ತುಳು ಕೆ ಈ ಈ ಥರ ಬಿಹಾರಿ ಕೆಲವೊಂದು ಅಜು ಇನ್ನೂ ಇನ್ನೂ ಹೆಚ್ಚಿನ ಭಾಷೆಗಳು ಎಷ್ಟೊಂದು ಇದೆ ನಮ್ಮ ಭಾರತದಲ್ಲಿ ಸೋ ಈ ಇದು ಒಂದು ವಿಶೇಷ ಅಂತ ಹೇಳ್ಬೋದು ನಮ್ಮ ಭಾರತದ ಬಗ್ಗೆ ಹೇಳ್ಬೇಕು ಅಂದರೆ ಸೋ ಬಾ ಪ್ರತಿಯೊಂದು ಭಾಷೆ ಮಾತಾಡೋರು ತುಂಬ ಜನ ವಾಸ ವಾಸಿಸ್ತಿದ್ದಾರೆ ನಮ್ಮ ಭಾರತದಲ್ಲಿ ಆಮೇಲೆ ನಂತರ ಬರುತ್ತೆ ನೋಡಿ ಈಗ ಆ ಪುರಾತನ್ ಕಾಲದ ದೇವಸ್ಥಾನಗಳು ನೋಡಲಿಕ್ಕೆ ಹೊರ್ಗಡೆ ದೇಶದಲ್ಲಿ ನಮ್ಮ ಆ ಒಂದು ದೇವ್ಸ್ಥಾನ ಎಲ್ಲ ನೋಡಲಿಕ್ಕೆ ಸಿಗೋಂಗಿಲ್ಲ ಆದ್ರೆ ಇಲ್ಲೀದು ಇಲ್ಲಿದೆ ಆದಂಥ ಒಂದು ವಿಶೇಷ ವಿಶೇಷ ಸಾ ವಿಶೇಷ ಸ್ಥಾನವಿದೆ ಅದಕ್ಕೆ ಅದಕ್ಕೆ ಕೆಲವೊಂದು ನೋಡಬೇಕು ಇದು ಮಾ ತಿಳ್ಕೊಬೇಕು ಅಂತಂದರೆ ಆ ಯಾವ ದೇವಸ್ಥಾನಕ್ಕೆ ಹೋಗಿಬಿಟ್ಟೇ ಭೇಟಿ ಕೊಡ್ತಾರೆ ಆಮೇಲೆ ನಂತರ ಬರತ್ತೆ ನೋಡಿ ಯುಶ್ವಲ್ಲಾಗಿ ಬಾ ಭಾರತದಲ್ಲಿ ಹೆಚ್ಚಿನ ಜನರು ವಾಸಿಸ್ತಿದಾರೆ ಅದರಲ್ಲಿ ಮಿಡಲ್ ಕ್ಲಾಸ್ ಪಿ ಜನರು ಅಂದ್ರೆ ತುಂಬಾ ವಾಸಿಸ್ತಾರೆ ಪ್ರತಿಯೊಬ್ಬರು ಅವ್ರ ಅವ್ರದೇ ಸ್ವಂತ ದುಡಿಮೆಯಲ್ಲಿ ಇದು ಈ ವ್ಯವಸಾಯ ಮಾಡ್ತಾರೆ ಇಲ್ಲಿ ನಮ್ಮ ಈ ಭಾರತದಲ್ಲಿ ಆಮೇಲೆ ನಂತರ ಇಲ್ಲಿ ಬರತ್ತೆ ನಮ್ಮ ಭಾರತ ಮೇಯ್ನ್ಲಿ ಬರೋದು ಅಗ್ರಿಕಲ್ಚರ್ ಇದರಲ್ಲಿ ಸೆಕ್ಟರಲ್ಲಿ ಬರುತ್ತೆ ಇದ್ರಲ್ಲಿ ವ್ಯವಸಾಯ ವ್ಯವಸಾಯ ಅಂದರೆ ಇಲ್ಲಿ ಬರತ್ತೆ ನೋಡಿರಿ ನಮ್ಮ ಭಾರತ ಇದು ಹೆಚ್ಚಿನ ಹೆಚ್ಚಿನಾಗಿ ಬೆಳೆದಿರ್ತಾರೆ ಬೆಳೆ ಬೆಳೆಯೋದು ಆ ನಂತರ ಎಲ್ಲ ರೀತಿಯಿಂದು ಬೆಳೆ ಬೆಳೀತಾರೆ ಸೋ ಇನ್ನು ಪ್ರತಿಯೊಂದು ಜಾಗದಲ್ಲಿ ಅದು ಅದರದೇ ಆದಂಥ ವಿಶೇಷವಿಂದ ಕೆಲ್ವೊಂದು ಬಿತ್ತನೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ಅತೀ ಹೆಚ್ಚಿನದಾಗಿ ಮ ಬೆಳೆಯೋದು ಭತ್ತ ಮತ್ತು ಕಬ್ಬು ಆಮೇಲೆ ಕೆಲೊಂದು ಕಾ ಆಮೇಲೆ ಭಾರತದಲ್ಲಿ ಮೇಲುಗಡೆ ಬಂದು ಮೇಘಾಲಯ ಅಸ್ಸಾಮ್ ಆ ಕಡೆ ಹೋದ್ರೆ ಆ ಕಡೆ ಅಸ್ಸಾಮ್ ಟಿ ಟೀ ಎಲ್ಲ ಬೆಳೆಯೋದು ಜಾಸ್ತಿ ಅಂದರೆ ಚಾಯ್ ಇದಿದ್ನು ಪತ್ತ ಬೆಳೆಯುತ್ತಾರೆ ನಂತರ ನಮ್ಮದು ಈ ಕಡೆ ದೇಶ ದೇಶದಲ್ಲಿ ಬಂದು ಈ ಇಪ್ಪತ್ತೆಂಟು ರಾಜ್ಯಗಳಿದೆ ಅದರದೇ ಆದಂಥ ಸಾ ಪ್ರತಿ ಒಂದು ರಾಜ್ಯದ್ದು ಬೇರೆ ಬೇರೆ ಆದಂಥ ಭಾಷೆಯು ಇದೆ ಆಮೇಲೆ ಭಾರತದಲ್ಲಿ ನಾಲ್ಕು ಮೇನ್ ಮೇನ್ ಸಿಟಿ ಇದೆ ಈ ಹೈವೇ ಸಿ ಮೇನ್ ಸಿಟಿ ಇದವೆ ಅದರಲ್ಲಿ ಬರುತ್ತೆ ದಿಲ್ಲಿ ಮುಂಬೈ ಕೊಲ್ಕತ್ತಾ ಇವು ಇವೆಲ್ಲಾ ಮೇನ್ ಐ ಟೆಕ್ನಾಲ್ಜಿ ಸಿಟಿ ಅಂತ ಇದಕ್ಕೆ ಕನ್ಸಿ ಇದು ಮಾಡಿರ್ತಾರೆ ಆಮೇಲೆ ಇಲ್ಲಿ ನಮ್ಮ ನಮ್ಮ ಭಾರತದಲ್ಲಿ ಎಫ್ ರೀಸೆಂಟಾಗಿ ಫಾಶ್ಟೆಶ್ಟ್ ಗ್ರೋಯಿಂಗ್ ಫಾಶ್ಟೆಶ್ಟ್ ಗ್ರೋಯಿಂಗ್ ಕ ಕಲ್ಚರ್ ಅಂತ ಹೇಳಿದ್ದಾರೆ ಆಮೇಲೆ ಈ ಸ್ ಪ್ರತಿ ಹಳೆ ಸಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮ ಇನ್ನಾದರೂ ನಮ್ಮ ಭಾರತದವರು ಮುಂದುವರ್ಸ್ತಾ ಬರ್ತಾ ಇದ್ದಾರೆ ಯಾವುದೇ ರೀತಿಯಿಂದ ನಮ್ಮ ಭಾರತದವರು ಅವರು ಕಲ್ಚರನ್ನ ಆಗಲಿ ಅಥವಾ ಸಂಸ್ಕೃತಿ ಹಳೆ ಕಾರ್ಯಕ್ರಮಗಳು ಯಾವುದೇ ರೀತಿ ಮರೆತಿಲ್ಲ ನಂತರ ಇಲ್ಲಿ ಕೇರಳದಲ್ಲಿ ಬರುತ್ತೆ ಅದರದೇ ಆದಂಥ ಆಮೇಲೆ ಊಟದ ವಿಚಾರಕ್ಕೆ ಬಂದರೆ ಊಟದ ಕೆಲೊಂದು ಜಾಗದಲ್ಲಿ ಕೆಲೊಂದು ಥರ ಊಟದ್ದು ಎಲ್ಲ ತುಂಬ ವಿಶೇಷವಾಗಿ ಮಾಡ್ತಾರೆ ಅದರಲ್ಲಿ ಮೇನಾಗಿ ಸೌತ್ ಇಂಡಿಯನ್ ಥಾಲಿ ನಾರ್ತ್ ಇಂಡಿಯನ್ ಥಾಲಿ ಅಂತೇಳಿ ಇಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ ಆಮೇಲೆ ಸೌತ್ ಇಂಡಿಯನ್ ಥಾಲಿಯಲ್ಲಿ ಫೇಮಸ್ ಬರುತ್ತೆ ಇಡ್ಲಿ ದೋಸೆ ಆಮೇಲೆ ಪೂರಿ ಈ ಥರ ಅಂತೇಳಿಯೂ ಕೆಲ್ವೊಂದು ರುಚಿ ರುಚಿಯಾದ ಅಡುಗೆಯನ್ನು ತಯಾರಿಸಿರ್ತಾರೆ ಆಮೇಲೆ ನಾರ್ತ್ ಇಂಡಿಯನ್ ಥಾಲಿಯಲ್ಲಿ ಬರತ್ತೆ ಏನಂದರೆ ಪರೋಠ ರೈಸು ಈ ಥರ ಅಂತೇಳಿ ಬೇರೆ ಬೇರೆ ಥರದ್ದು ಬರ್ತವೆ ಆಮೇಲೆ ಮೇಯ್ನ್ಲಿ ಬರುತ್ತೆ ನೋಡಿರಿ ಇನ್ನೊಂದು ಅಡುಗೆದು ವಿಚಾರ ಆಯಿತು ಎಲ್ಲ ಪ್ರತಿಯೊಂದು ವಿಶೇಷವಾಗೇ ತಯಾರಿಸ್ತಾರೆ ಆಮೇಲೆ ಬಟ್ಟೆ ಕಾ ಆಮೇಲೆ ಕಲ್ಚರಿಂಗ್ ಡ್ರೆಸ್ಸ ಡ್ರೆಸ್ಸ ಡ್ರೆಸ್ಸಿಂಗ್ ವೇರಿಂಗಲ್ಲಿ ಇಲ್ಲಿ ಡ್ರೆಸಿಂಗಲ್ಲಿ ಬೇರೆ ಬೇರೆ ಥರದ್ದು ಡ್ರೆಸಿಂಗ್ ಶ್ಟೈಲ್ ಇದೆ ರಾಜಸ್ಥಾನದಲ್ಲಿ ರಾಜಸ್ಥಾನ್ ಅವರು ರಾಜಸ್ಥಾನೀದು ಡ್ರಸ್ಸಿಂಗ್ ಕೋಡ್ ಹಾಕೊತಾರೆ ಆಮೇಲೆ ಗುಜ್ರಾತಲ್ಲಿ ಬಂದು ಗುಜರಾತ್ ಶ್ಟೈಲಲ್ಲೇ ಡ್ರಸಿಂಗ್ಸ್ ಇರ್ತವೆ ಆಮೇಲೆ ಸೌತ್ ಸೈಡಲ್ಲಿ ಬಂದು ಈ ಕೇರಳಲ್ಲಿ ಕೇರಳ ಶ್ಟೈಲಲ್ಲಿ ಲುಂಗಿ ಮತ್ತು ಇದು ಹಾಕ್ ವೈಟ್ ಶರ್ಟು ಮತ್ತು ಸೀರೆ ಉಟ್ಕೊಳೋದು ಕೇರಳ ಶ್ಟೈಲಲ್ಲೇ ಉಟ್ಕೊತಾರೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಹೆಚ್ ಅತಿ ಹೆಚ್ಚಿನ್ದಾಗಿ ಸಾರಿ ಮತ್ತು ಶರ್ಟು ಧೋತಿಯನ್ನು ಅತಿ ಹೆಚ್ಚಿನ್ದಾಗಿ ಹಾಕೊಂತಾರೆ ನಂತರ ಬೇರೆ ಬೇರೆ ಅವ್ರದ್ದೇ ಆದಂಥ ಒಂದು ಡ್ರಸಿಂಗನ್ನು ಒಂದು ಫಾಲೋ ಅಪ್ ಮಾಡ್ತಾರೆ ಅದಾದ ನಂತರ ಬರುತ್ತೆ ನೋಡಿರಿ ನಮ್ಮ ಭಾರತ ನಮ್ಮ ಭಾರತದಲ್ಲಿ ಅತಿ ಈಗ ರೀಸೆಂಟಾಗಿ ಇಲ್ಲೆಲ್ಲ ನಿಮಗೆ ಎಷ್ಟು ಆಮೇಲೆ ನಮ್ಮ ಬಾ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನಾಗಿ ಪ್ರತಿ ಒಂದು ಮನೆಯಲ್ಲಿ ಹಬ್ಬ ಬಂದಿದ್ದಾಗ ಎಲ್ಲರು ಕೂಡಿಬಿಟ್ಟು ಸಂಭ್ರಮಿಸ್ತಾರೆ ಬ ಅದೇ ಬೇರೆ ದೇಶದಲ್ಲಿ ಏನಾಗುತ್ತೆ ಅವ್ರ ಅವ್ರದೇ ಫ್ಯಾಮ್ಲಿನ ಅಷ್ಟೇ ಇದು ಮಾಡಿ ಅವ್ರು ಅವ್ರು ಅಷ್ಟೇ ಆಚರಿಸ್ತಾರೆ ಬಟ್ ಅದು ಕಲ್ಚರನ್ನ ಫಾಲೋ ಅಪ್ ಮಾಡ್ದಂಗೆ ಆಗೋಲ್ಲ ಅದೇ ನಮ್ಮ ಭಾರತದಲ್ಲಿ ಏನಾಗುತ್ತೆ ಒಗ್ಗೂಡು ಆಗಿ ಕೂಡು ಕುಟುಂಬವಾಗಿ ಅದು ಹಬ್ಬ ಏನಾದ್ರು ಬಂತಂದರೆ ಸಂಭ್ರಮಿಸ್ತಾರೆ ಯೂಶಲ್ಲಾಗಿ ಆಮೇಲೆ ಬರುತ್ತೆ ನೋಡಿರಿ ಈಗ ಭಾರತ